ನವಜಾತ ಶಿಶುವಿಗೆ ಮೊದಲ ವರ್ಷದಲ್ಲಿ ಮಾಡುವ ಸಂಸ್ಕಾರಗಳು ಮತ್ತು ವಿಧಿವಿಹಿತ ಕ್ರಮಗಳು ಯಾವುದು ಅಂತ ಕೇಳಿದರೆ ಈಗ ನನಗೆ ಮದುವೆಯಾಗಿ ಇಪ್ಪತ್ತೈದು ವರ್ಷ ಕಳೀತು ಈಗ ನನಿಗೆ ಎರಡು ಜನ ಮಕ್ಕಳು ಇದ್ದಾರೆ ಫಸ್ಟ್ ಮೊದಲಿಂದು ಹೆಣ್ಣು ಮಗು ಆ ಹೆಣ್ಣು ಮಗು ಅಂದರೆ ನನಗೆ ನಾರ್ಮಲ್ ಡೆಲಿವೆರಿ ಆಗಿದೆ ಎರಡೂ ಸಹ ನಾರ್ಮಲ್ ಡೆಲಿವೆರಿಯೇ ಹುಟ್ಟಿದ ನಂತರ ಮೊದಲು ನಮ್ಮಲ್ಲಿ ಸ್ವಲ್ಪ ಕ್ರಮಗಳೆಲ್ಲ ಇದೆ ಮೊದಲಿಗೆ ಶುದ್ಧ ಕಾರ್ಯಕ್ರಮ ಆಗಬೇಕು ಮತ್ತು ತೊಟ್ಟಿಲಿಗೆ ಹಾಕುವುದು ಆ ದಿನ ನಂತರ ತೊಟ್ಟಿಲಿಗೆ ಹಾಕಿ ಆರು ತಿಂಗಳು ಆದ ನಂತರ ಮತ್ತು ಅನ್ನಪ್ರಾಶನ ಅಂತ್ಹೇಳಿ ಒಂದು ಕಾರ್ಯಕ್ರಮ ಮಾಡ್ತೇವೆ ಮೊದಲಿಗೆ ಅನ್ನ ಕೊಡುವಂಥದ್ದು ಅದರ ಮೊದಲು ಮಗುವಿಗೆ ಎದೆ ಹಾಲೇ ಕೊಡಬೇಕು ಆರು ತಿಂಗಳು ಎದೆ ಹಾಲಿನೊಟ್ಟಿಗೆ ಏನು ಎದೆ ಹಾಲು ಕಮ್ಮಿ ಆದರೆ ಏನಾದರೂ ಸ್ವಲ್ಪ ಹಾಲು ನೀರು ಸೇರಿಸಿ ಹಾಗೆ ಈಗೆಲ್ಲ ಸಿಗ್ತದೆ ಹಾಲಿನ ಹುಡಿ ಅಂಥದ್ದು ಮಕ್ಕಳಿಗೆ ಕೊಡುವಂಥದ್ದು ಹಾಲಿನ ಹುಡಿ ಅದೆಲ್ಲ ಸಿಗ್ತದೆ ಹಾಗೆ ಅದನ್ನು ಸಹ ಕೊಡುವ ಕ್ರಮ ಇದೆ ಡಾಕ್ಟ್ರ ಒಂದು ಸಲಹೆಯ ಮೇರೆಗೆ ಅಂದರೆ ನನ್ನ ಮಕ್ಕಳಿಗೆ ನನ್ನ ಮಗುವಿಗೆ ಎಲ್ಲ ಎದೆ ಹಾಲು ಹಾಗೆ ಕೊಟ್ಟದ್ದು ಆರು ತಿಂಗಳು ನಂತರ ಆರು ತಿಂಗಳ ನಂತರ ಅನ್ನಪ್ರಾಶನದ ನಂತರ ಸ್ವಲ್ಪ ಅನ್ನದಿಂದ ಅಕ್ಕಿಯಿಂದ ಮಾಡಿದಂತಹ ದೋಸೆ ಆಗಿರ್ಬೌದು ಒಂದು ಸ್ವಲ್ಪ ಸ್ವಲ್ಪ ತರಕಾರಿ ಬೇಯಿಸಿದ್ದು ಅದೆಲ್ಲ ಒಂದು ಮಿಕ್ಸಿಯಲ್ಲಿ ಹಾಕಿ ಯಾವುದು ಎಂತ ತೊಗರಿ ಅಂಥದ್ದೆಲ್ಲ ಉಂಟಲ್ಲ ಒಂದು ಅನ್ನಕ್ಕೆ ಇದು ಹಾಲು ಹಾಕಿ ಕೊಡುವಂಥದ್ದು ಹಾಲು ಸ್ವಲ್ಪ ಮಜ್ಜಿಗೆ ಹೀಗೆ ಸ್ವಲ್ಪ ನಂತರ ಏನು ತರಕಾರಿಗಳನ್ನೆಲ್ಲ ಬೇಯಿಸಿದ್ದೆಲ್ಲ ಕೊಡ್ಬೌದು ಹಾಗೆ ಮತ್ತು ಮತ್ತು ಹೆಸರು ಕೂಡ ಆರು ತಿಂಗಳು ಆದ ನಂತರ ಹೆಸರು ಹಾಕು ಒಂದು ಅನ್ನಪ್ರಾಶನ ಅದಲಿ ಹೆಸರು ಕೂಡ ಹಾಕ್ತೇವೆ ನಂತರ ಮಕ್ಕಳ ಒಂದು ಬೆಳವಣಿಗೆಗೆ ಅನುಸಾರವಾಗಿ ನಾವು ಆಹಾರವನ್ನು ಕೊಡ್ಬೌದು ಮಕ್ಕಳು ಅದೇ ತಿನ್ನುದೇ ಮುಖ್ಯ ಅಂತ್ಹೇಳಿ ಅವರಿಗೆ ಯಾವುದು ಒಂದೇ ರೀತಿಯ ಆಹಾರ ಕೊಡುವುದಲ್ಲ ಅದನ್ನು ಅಂದರೆ ನಾವು ವ್ಯತ್ಯಾಸ ವ್ಯತ್ಯಾಸ ಮಾಡಿಕೊಂಡು ಕೊಡಬೇಕು ಒಂದೇ ರುಚಿ ಆದರೆ ಅವರು ತಿನ್ನುವುದಿಲ್ಲ ಮತ್ತು ಒಂದು ಹೊತ್ತು ರಾಗಿ ಗೋಧಿ ಮಣ್ಣಿ ಆಗಿರ್ಬೌದು ಇನ್ನೊಂದು ಹೊತ್ತು ಅನ್ನ ಮತ್ತು ಅದಕ್ಕೆ ಹಾಲು ಸ್ವಲ್ಪ ಮೊಸರು ಹೀಗೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಕೊಡುವುದು ನಂತರ ಸಂಜೆ ಹೊತ್ತಿಗೆ ಏನಾದರೂ ಆ್ಯಪಲ ಅದನ್ನು ತುರಿದು ಸ್ಪೂನಿನಲ್ಲಿ ಹಾಗೆ ಸಂಜೆ ಹಾಗೆ ಕೊಡುವಂಥದ್ದು ನಂತರ ರಾತ್ರಿಗೆ ಅದೇ ಏನಾದರೂ ತರಕಾರಿ ಬೇಯಿಸಿದ್ದು ಹಾಗೆಲ್ಲ ಕೊ ಕೊಡುವುದು ಹೀಗೆ ಮಕ್ಕಳು ದೊಡ್ಡವರಾಗ್ತಾ ನಮಿಗೆ ಅದೇ ಗೊತ್ತೇ ಆಗುವುದಿಲ್ಲ ಟೈಮು ಹೋಗುವುದೇ ಗೊತ್ತೇ ಆಗುವುದಿಲ್ಲ ಹೀಗೆ ಬೆಳ್ದು ಬೆಳೆದು ಅವ್ರ ಒಂದೊಂದೇ ಇದು ಅವರ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ ನಿಧಾನವಾಗಿ ಮೂರು ತಿಂಗಳು ಇದು ಕವುಚಿ ಬೀಳ್ತಾರೆ ಮುಂದೆ ಮುಂದೆ ಹೋಗುವುದು ಮತ್ತು ಕೂತುಕೊಳ್ಳೋ ಇದು ಕುಳಿತುಕೊಳ್ಳುವುದು ಎದ್ದು ನಿಲ್ಲುವುದು ಹಾಗೆ ಒಂದು ವರ್ಷದವರೆಗೆ ಒಂದು ವರ್ಷ ಆದ ನಂತರ ನಡೆಯುದು ಹಾಗೇ ಈ ಈ ಇದು ಅದ್ರ ಒಟ್ಟಿಗೆ ಈ ಸಂಸ್ಕಾರ ಕೂಡ ಮಾಡ್ತಾ ನಮ್ಮಲ್ಲಿ ಅಂದರೆ ಅದೇ ಆರು ತಿಂಗಳಾಗಿ ಅನ್ನಪ್ರಾಶನ ಆಯ್ತು ಇನ್ನು ನಂತರ ಕಿವಿ ಕಿವಿ ಕೂಡ ಅದು ಚುಚ್ಚಿ ಚುಚ್ಚಿಸುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತಾರೆ ಮಾಡ್ತಾರೆ ಹುಡುಗಿಯರಿಗಾದರೆ ಇದು ಕಿವಿಗೆ ಇದು ಕಂಪಲ್ಸರಿ ಆಗಿ ಚುಚ್ಚುತ್ತಾರೆ ಹುಡುಗರಿಗೆ ಒಂದು ಕ್ರಮ ಅಂತ್ಹೇಳಿ ಮಾಡ್ತೇವೆ ನಂತರ ಏನು ನಂತರ ಅದೇ ಒಂದೊಂದೇ ಹಂತ ಮಾತನಾಡುವುದು ಮಕ್ಕಳು ಮಾತನಾಡಲಿಕ್ಕೆ ಕಲಿಯುವುದು ಅಪ್ಪ ಅಮ್ಮ ಅಂತ ಹೇಳ್ತಾರೆ ಹಾಗೆ ಒಂದೊಂದೇ ಮಾತನಾಡುವುದನ್ನು ಮನೆಯಲ್ಲಿ ನಾವು ಅಜ್ಜ ಅಜ್ಜಿಯರೆಲ್ಲ ಇದ್ದರೆ ಮಾತಾಡ್ತಾ ಇರ್ತಾರೆ ಹಾಗೆ ಮತ್ತು ಚು ಈಗ ಚುಚ್ಚುಮದ್ದು ಆಗಾಗ ನವಜಾತ ಶಿಶು ಅದು ಹುಟ್ಟಿದ ನಂತರವೇ ಸ್ಟಾರ್ಟ್ ಆಗ್ತದೆ ಚುಚ್ಚುಮದ್ದು ಆಗಾಗ ಇದು ಡಾಕ್ಟ್ರ್ ಹತ್ರ ಹೋಗಿ ಚೆಕ್ಕ ಮಾಡಿಸುವುದು ಚುಚ್ಚುಮದ್ದುಗಳು ಬೇರೆ ಬೇರೆ ಇದು ರೋಗಗ ಬರದ ಹಾಗೆ ಚುಚ್ಚುಮದ್ದು ಕೊಡುವುದು ಹೀಗೆ ಹೀಗೆಲ್ಲ ಕ್ರಮಗಳು ಇರ್ತದೆ ಹಾಗೆ ನನಗೆ ಈಗ ಎರಡು ಮಕ್ಕಳು ದೊಡ್ಡದಾಗಿ ಕಾಲೇಜಿಗೆಲ್ಲ ಹೋಗ್ತಾ ಇದ್ದಾರೆ ಹಾಗೆ ಹಾಗೆ ನನ್ನ ಅನುಭವ ಅಂತ್ಹೇಳಿದ್ರೆ ಹೀಗೆ ಹೇಳ್ಬೌದು ಮತ್ತು ಕೆಲವು ಮಕ್ಕಳು ಹಠ ಮಾಡ್ತಾರೆ ಈ ನಾವು ಅದು ಕೆಲವು ಮಕ್ಕಳನ್ನು ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈಗ ಈಗ ಅಂದರೆ ಇದು ಇಬ್ಬರಿಬ್ರೇ ಇರುವುದು ಮನೆಯಲ್ಲಿ ಕೂಡ ಗಂಡ ಹೆಂಡತಿ ಯಾರಾದರೂ ಇನ್ನೂ ಇದು ಕೆಲಸಕ್ಕೆ ಹೋದರೆ ಅದು ನೋಡಲಿಕ್ಕೆ ಕೂಡ ಒಂದು ಜನ ಬೇಕಾಗ್ತದೆ ಹಿರಿಯರಿದ್ದರೆ ಅವರೇ ನೋಡಿಕೊಳ್ತಾರೆ ಹಾಗೆ